ಸ್ಪೋಟ್ಸಲ್ಲಿ ಆಡಿರೋ ಪ್ಲೇಯರ್ಸ್ ಅಂತ ಹೇಳಬೇಕಂದ್ರೆ ನಾನು ಕೂಡ ಸ್ಪೋರ್ಟ್ಸ್ಮ್ಯಾನೇ ಸ್ಪೋರ್ಟ್ಸ್ ಸ್ಟೂಡೆಂಟೇ

ಕೋಚ್ ಕಡೆ ಹೋದಾಗ ಚೆನ್ನಾಗಿ ಯಾರು ಕೋಚ್ ಕೊಡ್ತಾರೆ ಅಂತ ನೋಡಿಕೊಂಡು ಸ್ವಲ್ಪ ಅವ್ರ ಇವ್ರ ಕಡೆ ಕೇಳ್ಕೊಂಡು ಹೋಗೋದು ಹೋಗಿ ಆದಮೇಲೆ ಪರಿಚಯ ಮಾಡಿಕೊಂಡು ಅವರು ಹೀಗೀಗೇ ಎಲ್ಲಿ ಇರೋದು ಏನು ಮಾಡಬೇಕು ಎಷ್ಟು ಗಂಟೆಗೆ ಪ ಗ್ರೌಂಡಿಗೆ ಬರೋದು ಇವು ಎಲ್ಲ ಕೇಳ್ಕೊಂಡು ಹೋಗೋದು ಅವ್ರು ಯಾವ ಟೈಮಿಗೆ ಬರಕ್ಕೆ ಹೇಳ್ತಾರೆ ಆ ಟೈಮಿಗೆ ಬಂದುಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಎಲ್ಲ ಕೂಡ ಅವರೇ ಹೇಳ್ತಾರೆ ಯ ಹೆಂಗೆ ಯಾವ ಟೈಮಲ್ಲಿ ಏನು ಪ್ರಾಕ್ಟೀಸ್ ಮಾಡಬೇಕು ಏನು ತಿನ್ನಬೇಕು ಏನೇನು ಮಾಡಬೇಕು ಎಲ್ಲ ಮತ್ತು ಹಾಗೇ ಏನೇನು ಬೇಕು ಸೌಲಭ್ಯ ಅವನ್ನು ನಾವು ಕೇಳಿದ್ರೆ ಅವ್ರು ಅವನ್ನೂ ಕೂಡ ಕೊಡ್ತಾರೆ ನಾನು ಐ ಸ್ಕೂಲ್ ಟೈಮಲ್ಲಿ ಆಳ್ವಾಸು ಮಂಗಳೂರಲ್ಲಿದ್ದೆ ಆಳ್ವಾಸು ಅಂತ ಅಲ್ಲಿ ಐದು ಐದು ಬೆಳಗ್ಗೆ ಐದುವರೆಗೆ ಪ್ರಾಕ್ಟೀಸ್ ಇದ್ದರೆ ಪ್ರಾಕ್ಟೀಸ್ಗೆ ಹೋಗ್ಬಿಟ್ ಲೈನ್ ಅಪ್ ಮಾಡಿ ಆರು ಗಂಟೆಗೆ ವರ್ಕೌಟ್ ವಾರ್ಮ್ಅಪ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಕೊಂಡ್ ಆರು ಆರು ಕಾಲು ಆರೂವರೆ ಆಗುತ್ತೇನೊ ಆಗ್ತಿತ್ತು ಆರೂವರೆಗೆ ಹಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಏಳು ಏಳೂವರೆ ತನಕ ವರ್ಕೌಟ್ ಮಾಡ್ಕೊಂಡು ಎಂಟು ಗಂಟೆಗೆ ಹಾಸ್ಟೆಲಿಗೆ ರಿಟರ್ನ್ ಆಗಿಬಿಟ್ಟು ಹಾಸ್ಟೆಲಿಗೆ ರಿಟರ್ನ್ ಆಗ ಟೈಮಲ್ಲಿ ಇಂಜುರಿ ಇಲ್ಲ ಏನಾದರೂ ಪೇಯ್ನ್ ಅವು ಇವು ಸ್ಟಾರ್ಟ್ ಆಗಿರೋದು ಆ ಶ್ರೇ ಹಾಸ್ಟೆಲಿಗೆ ರಿಟರ್ನ್ ಆಗಕ್ಕಿನ ಮುಂಚೆಯೇ ಗ್ರೌಂಡಲ್ಲಿ ಸ್ಟ್ರಚಿಂಗು ಅವು ಇವು ಮಾಡ್ಕೊಂಡು ಹಾಸ್ಟೆಲಿಗೆ ರಿಟರ್ನ್ ಆಗ್ತಿದ್ವಿ ಡೈರೆಕ್ಟಾಗಿ ಬಂದುಬಿಟ್ಟು ಏನಾದರೂ ನಟ್ಸು ಅವು ಇವು ಏನಾದರೂ ಇರ್ತಿದ್ದವಲ್ಲ ಅವು ಇವು ತಿನ್ಕೊಂಡು ಮತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೈನ್ ಓ ಕ್ಲಾಕ್ಗೆ ಹೀಗೇ ಸ್ಕೂಲ್ಗೆ ಹೋದರೆ ಮತ್ತು ರಿಟರ್ನ್ ಗ್ರೌಂಡಿಗೆ ಹೋಗಬೇಕಂದ್ರೆ ತ್ರೀ ಓ ಕ್ಲಾಕ್ಗೆ ನಾವು ಹಾಸ್ಟ್ರೆ ಹಾಸ್ಟೆಲಿಗೆ ರಿಟರ್ನ್ ಆದರೆ ಸ್ಕೂಲಿಂದ ಬಂದುಬಿಟ್ಟು ಕಾಫಿನೋ ಏನೋ ಕುಡ್ಕೊಂಡು ಇಲ್ಲ ಸ್ವಲ್ಪ ಬ್ರೆಡ್ಡು ಪೀನಟ್ ಬಟರು ಬನಾನಾ ಅದು ಅವು ಇವು ತಿನ್ಕೊಂಡು ಮತ್ತೆ ಫೋರ್ ಓ ಕ್ಲಾಕಿಗೆ ಗ್ರೌಂಡಿಗೆ ಹೋಗೋದು ಗ್ರೌಂಡಿಗೆ ಹೋದಮೇಲೂ ಕೂಡ ಮತ್ತು ಕೋಚ್ ಅವರಿಗೆ ಅಲ್ಲ ಅಲ್ಲಿ ಲೈನ್ ಅಪ್ ಮಾಡಿ ನಮ್ಮ ಬ್ಯಾಚ್ ಬ್ಯಾಚ್ ಅಂತ ಇರುತ್ತಲ್ವಾ ಬ್ಯಾಚ್ ಲೈನ್ ಅಪ್ಪು ಅವೆಲ್ಲ ಮತ್ತು ಮಾರ್ನಿಂಗ್ ಸೇಮ್ ಲೈನ್ ಅಪ್ ಆದಮೇಲೆ ಅಲ್ಲಿ ಮತ್ತೆ ಈವ್ನಿಂಗ್ ವರ್ಕೌಟು ಸೀಸನ್ ವರ್ಕೌಟ್ ಇಲ್ಲ ಹಾಫ್ ಸೀಸನ್ ವರ್ಕೌಟು ಎಲ್ಲ ಬೇರೆ ಬೇರೆ ಇರ್ತಿದ್ದವು ಅವು ಇವು ಎಲ್ಲ ಹೇಳ್ಕೊ ಹೇಳ್ಕೊತಾ ಕೋಚಸ್ ಹೇಳ್ತಿದ್ದರು ಅವ್ರು ಹೇಳ್ದಂಗೆ ನಾವು ಮಾಡೋದು ಮಾಡಿ ಮತ್ತು ಏನೇನು ಬೇಕೋ ಅವು ಇವು ಎಲ್ಲ ಸಿಕ್ಕಿರೋದು ಆಳ್ವಾಸ್ ಅಲ್ಲಿ ಇವಾಗ ಆಳ್ವಾಸ್ ಬಿಟ್ಟು ಬಂದಾದಮೇಲೆ ಅಷ್ಟೊಂದು ಎಲ್ಲೂ ಕೂಡ ನನಗೆ ಸೌಲಭ್ಯ ಸಿಕ್ಕಿದೆ ಇಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಕೋಚ ಸಿಕ್ಕಿದಾರಂತ ಅಂತ ಅನಿಸೇ ಇಲ್ಲ ಎರಡು ವರ್ಷ ಇಂಜೂರಿಯಿಂದಲೇ ಇದೀನಿ ನಾನು ಇನ್ನೂ ಇಂಜುರಿ ಆದಮೇಲೂ ಕೂಡ ಇವಾಗ ಇಲ್ಲಪ್ಪ ನೀನು ಚೆನ್ನಾಗಿ ಓಡ್ತೀಯಾ ಪ್ರಾಕ್ಟೀಸ್ ಮಾಡ್ತೀಯಾ ಅಂತ ಹೇಳೋರು ಕೂಡ ಇವಾಗ ಸಿಗ್ತಿಲ್ಲ ಒಂದು ಸಲ ಸಿಕ್ಕಿರೋದ್ ಹೋ ಬಿ ಇಂಜೂರಿ ಆಯಿತು ಅಲ್ಲಿಂದ ಮುಗ್ದ ಮೇಲೆ ಮತ್ತೆ ಅಷ್ಟು ಚೆನ್ನಾಗಿ ಸೌಲಭ್ಯ ಎಲ್ಲೂ ನಂಗೆ ಸಿಗ್ತಾ ಇಲ್ಲ ತರ್ಬೇತಿಯೂ ಸಿಗ್ತಿಲ್ಲ ಸೌಲಭ್ಯವೂ ಸಿಗ್ತಿಲ್ಲ ಹಾಗೆ ನಮ್ಮದು ಫ್ರೆಂಡ್ಸ್ ಎಲ್ಲ ಅವ್ರು ಇವ್ರು ಎಲ್ಲ ಇದಾರೆ ನ್ಯಾಷ್ನಲ್ಸ್ ಆಡಿದರು ನಂತು ನಾನು ಒಂದು ಎರಡು ಮೂರು ನ್ಯಾಷ್ನಲ್ಸ್ ಆಡಿದೆ ಆಮೇಲೆ ಇವಾಗ ನ್ಯಾಷ್ನಲ್ ಆಡ್ತಿದ್ದವರು ಇದ್ದಾರೆ ಇವ್ನು ಇವಾಗ ನನ್ನ ಪಿ ಯು ಸಿ ಮುಗುದ್ಮೇಲೆ ಡಿಗ್ರಿ ಮಾಡಬೇಕಿತ್ತು ಡಿಗ್ರಿ ಮಾಡ್ತಿಲ್ಲ ಇವಾಗ ಐ ಟಿ ಐ ಮಾಡ್ತಿದ್ದೀನಿ ಇಂಜುರಿಯಿಂದಲೇ ಡಿಗ್ರಿ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿಕೊಂಡು ಇವಾಗ ಅವರೆಲ್ಲ ಡಿಗ್ರಿ ಮಾಡ್ತಿರೋರು ಯೂನ್ವರ್ಸಿಟಿ ಆಡ್ತಿದ್ದಾರೆ ಯೂನ್ವರ್ಸಿಟಿ ಬ್ಲೂ ಯೂನ್ವರ್ಸಿಟಿ ಮೆಡಲಿಸ್ಟ್ ಕೂಡ ಇದ್ದಾರೆ ಖೇಲೋ ಇಂಡ್ಯಾ ಆಡಿದ್ರು ಸೌತ್ ಝೋನ್ ಆಡಿದ್ರು ಜ್ಯೂನಿಯನ್ ನ್ಯಾಷ್ನಲ್ ಆಡಿದ್ರು ಒಲಂಪಿಕ್ ಕೂಡ ನಮ್ಮದು ಸೀನಿಯರ್ಸ್ ಎಲ್ಲ ಅಂದರೆ ಕ್ವಾಲಿಫೈ ಆಗಿದ್ದರು ನಮ್ಮದು ಫ್ರೆಂಡ್ಸಲ್ಲಿ ಫ್ಯಾಮ್ಲಿಯಲ್ಲಿ ಎಲ್ಲ ಇಲ್ಲೇ ಕಬಡ್ಡಿ ಕ್ರಿಕೆಟು ಅವ್ರು ಇವ್ರು ಆಡ್ಕೊಂಡು ಇರೋರೆ ಅವ್ರು ಇವ್ರು ಅಣ್ಣ ತಮ್ಮ ಅವ್ರು ಇವ್ರು ಇಲ್ಲೇ ಊರಲ್ಲಿ ಕಬಡ್ಡಿ ಕ್ರಿಕೆಟು ಮ್ಯಾಚು ನೈಟು ಮ್ಯಾಚ್ ಇರೋದು ಅವು ಇವು ಆಡಿಕೊಂಡು ಊರಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ ಹ್ಞೂ ಇವಾಗ ನಾನಂತೂ ಸ್ಪೋರ್ಟ್ಸ್ ಡ್ರಾಪ್ ಮಾಡಿದ್ದೀನಿ ಕ್ಲಿಯರಾಗಿ ಸ್ಪೋರ್ಟ್ಸು ಡ್ರಾಪ್ ಅಂತ ಅನ್ಕೊಂತೀನಿ ನಾನು ಮತ್ತು ಊರಲ್ಲಿ ನಮ್ಮ ಊರಲ್ಲಿ ಎಲ್ಲೂ ಸ್ಪೋರ್ಟ್ಸಿಗೆ ಅಷ್ಟೊಂದು ಹೋಪ್ಸ್ ಇಲ್ಲ ಸೌಲಭ್ಯವೂ ಸಿಗಲ್ಲ ಅಷ್ಟೊಂದು ಏನು ಮಾಡಬೇಕು ಇವಾಗ ಓದ್ಕೊಂಡು ಹೋಗೋದೇ ಅಲ್ಲವಾ ಒಟ್ನಲ್ಲಿ ಚೆನ್ನಾಗಿ ತರಬೇತಿ ಸೌಲಭ್ಯ ಇರೋ ಕಡೆಯೇ ಸ್ಪೋರ್ಟ್ಸು ಹೋಗಬೇಕಂದ್ರೆ ಹೋಗ್ಬೇಕು ಇಲ್ಲ ಅಂತ್ಹೇಳಿದ್ರೆ ಸ್ಪೋರ್ಟ್ಸೆ ಮಾಡಬಾರ್ದು ಸುಮ್ಮನೆ ಓದ್ಕೊಂಡು ಯಾವುದಾದ್ರು ಚೆನ್ನಾಗಿರೋ ಜಾಬ್ ತಗೊಂಬೋದು ಇಲ್ಲ ಅಂದರೆ ನನ್ನ ಥರ ಸ್ಟಾಟಿಂಗಲ್ಲಿ ಏನೋ ಚೆನ್ನಾಗಿ ಇದ್ಬಿಟ್ಟು ಆಮೇಲೆ ಇಂಜುರಿ ಆಯಿತು ಸಪೋರ್ಟ್ ಸಿಕ್ಕಿಲ್ಲ ಅವ್ ಆಯಿತು ಎಲ್ಲ ನಾವು ಹಾಸ್ಪಿಟೆಲ್ಸು ರೂಮು ಅಷ್ಟೇ ಹಾಸ್ಟೆಲಲ್ಲಿ ಸ್ಪೋರ್ಟ್ಸ್ ಹೆಸ್ರಿಗೆ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಒಂದು ಚೆನ್ನಾಗಿ ಓದ್ಬೇಕು ಅಷ್ಟೇ ಇಲ್ಲ ಸ್ಪೋರ್ಟ್ಸಲ್ಲೇ ಚೆನ್ನಾಗಿರ್ಬೇಕು ಹಂಗ್ ಸಪೋರ್ಟ್ ಸಿಕ್ಕಿರೋದ್